ತುಮಕೂರಿನ ಸಾಂಸ್ಕೃತಿಕ ಮಹತ್ವ ಹೇಳಬೇಕಂದ್ರೆ ಸಂಸ್ಕೃತಿ ಮತ್ತು ಪರಂಪರೆ ಇವಾಗ ಪ್ರಾರಂಭ ಮಾಡೊದಾದರೆ ಸಿದ್ಧಗಂಗಾ ಪ್ರಸಿದ್ಧ ಯಾತ್ರಾ ಕೇಂದ್ರವಾದ ಸಿದ್ಧಗಂಗಾ ಬೆಟ್ಟದ ಮೇಲೆ ಸಿದ್ಧಲಿಂಗೇಶ್ವರನಿಗೆ ಸಮರ್ಪಿತವಾದ ದೇವಾಲಯವನ್ನು ಹೊಂದಿದೆ ಇದನ್ನು ಭಕ್ತರು ಹೆಚ್ಚು ಗೌರವಿಸ್ತಾರೆ ಯಾಕಂದರೆ ಇದನ್ನ ಇದೊಂಥರ ಪ್ರವಾಸಿ ತಾಣವಾಗಿದೆ ಈ ದೇವಾಲಯದ ಪ್ರವೇಶದ್ವಾರದಲ್ಲಿ ಆರು ದೇವಾಲಯಗಳನ್ನು ಕಾಣ್ಬೋದು ಈ ದೇವಾಲಯದ ಸಮೀಪದಲ್ಲಿ ರಮಣೀಯ ಪರಿಸರ ನಡುವೆ ವೀರಶೈವ ಮಠವಿದೆ ಮಠವು ಪ್ರತಿ ದಿನ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯಾ ಯಾತ್ರಾರ್ಥಿಗಳ ಆಹಾರವನ್ನು ನೀಡುತ್ತದೆ ಯಾತ್ರಾರ್ಥಿಗಳಿಗೆ ಆಹಾರವನ್ನು ನೀಡುತ್ತದೆ ಇದು ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಅಂದರೆ ಇದು ಎಷ್ಟೋ ಹಲವಾರು ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಿದೆ ಅದೇ ಇದರ ಪ್ರಸಿದ್ದಿಯಾದ ಹಂತ ಇನ್ನು ಯಡಿಯೂರು ಯಡಿಯೂರು ಪ್ರಸಿದ್ಧ ವೀರಶೈವ ಅದೈ ಆಧ್ಯಾತ್ಮಿಕ ಗುರು ಮತ್ತು ಲೇಖ ತೋಟದ ಲೇಖ ತೋಟದ ಸಿದ್ಧಲಿಂಗನ ತವರು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಅವರ ಸಮಾಧಿ ಇಂದೂ ನಿಂತಿದೆ ಈ ದೇವಾಲಯದ ಆರು ಕಲ್ಲಿನ ಚಕ್ರಗಳನ್ನು ಹೊಂದಿರುವ ರಥವನ್ನು ಹೊಂದಿದೆ ಕಾರ್ ಉತ್ಸವವು ವಾರ್ಷಿಕ ಮಾರ್ಚ್ ಏಪ್ರಿಲ್ನಲ್ಲಿ ನಡೆಯುತ್ತದೆ ಮತ್ತು ಹದಿನೈದು ದಿನಗಳವರೆಗೆ ಇರುತ್ತದೆ ಇದು ಶಿವನ ಭಕ್ತರಿಗೆ ಯಾತ್ರಾ ಕೇಂದ್ರವಾಗಿರುತ್ತದೆ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಕೊರಟಗೆರೆ ತಾಲೂಕ್ಕಿನ ತುಮಕೂರಿನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಲಕ್ಷ್ಮಿ ದೇವಸ್ಥಾನವಿದ್ದು ಅದರ ವಿನ್ ವಿಗ್ರಹ ಸ್ವಯಂ ಉಗಮವಾಗಿದೆ ಎಂದು ಹೇಳಲಾಗ್ತದೆ ಶುಕ್ರವಾರದಂದು ವಿಶೇಷ ಪೂಜೆಯನ್ನು ಇಲ್ಲಿ ಮಾಡ್ತಾರೆ ಶಿರಾ ಇನ್ನು ಶಿರಾಗೆ ಬಂದರೆ ತುಮಕೂರಿನಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಶಿರಾವನ್ನು ರಂಗಪ್ಪನಾಯಕ್ ಸ್ಥಾಪಿಸಿದ್ದರು ನಂತರ ಶಿರಾವನ್ನು ಬಿಜಾಪುರ ಸೈನ್ಯದ ಜನ್ರಲ್ ರಣದುಲ್ಲಾ ಖಾನ್ ವಶಪಡಿಸ್ಕೊಂಡಿದ್ದರಂತೆ ವಿಜಯದ ನಂತರ ಮಲ್ಲಿಕ್ ಹುಸೇನ್ ಅವರು ಶಿರಾ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಬಿಜಾಪುರ ಸಾಮ್ರಾಜ್ಯವು ಔರಂಗಜೇಬನ ವಶನ ವಶವಾದ ನಂತರ ದಿವಾನ್ ದಿಲಾವರ್ ಖಾನ್ ಶಿರಾದ ಗವರ್ನರ್ ಆಗಿ ನೇಮಕಗೊಂಡರು ನಂತರ ಅವರು ಇಲ್ಲಿ ಉತ್ತಮವಾದ ಆರಮನ್ ಅರಮನೆಯನ್ನು ನಿರ್ಮಿಸಿದರು ಇಂದು ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣದ ಅರಮನೆಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಲಾಗುತ್ತದೆ ಅವರು ಬೆಂಗಳೂರಿನ ಲಾಲ್ ಬಾಗ್ ಉದ್ಯಾನವನಕ್ಕೆ ಮಾದರಿ ಎಂದು ಹೇಳಲಾಗುವುದು ಸುಂದರವಾದ ಉದ್ಯಾನವನ್ನು ಸಹ ಹಾಕಿದರು ಶಿರಾದಲ್ಲಿರುವ ಜಮ್ ಜುಮ್ಮಾ ಮಸೀದಿ ಮಲ್ಲಿಕ್ ರೆಹಾನ್ ಸಮಾಧಿಯನ್ನು ಕೆತ್ತಿದ ಕಲ್ಲಿನಿಂದ ನಿರ್ಮಿಸಲಾಗಿದೆ ಈ ಎರಡು ರಚನೆಗಳು ಸರಸನಿಕ್ ವಾಸ್ತುಶಿಲ್ಪದ ಉತ್ತಮ ಉದಾಹರಣೆಗಳಾಗಿದೆ ನೋಡಬಹುದಾದ ಮತ್ತೊಂದು ಸ್ಮಾರಕವೆಂದರೆ ಇಬ್ರಾಹಿಂ ರೌಜ ಅವರು ಇಬ್ ರಜಾವರದ ಇದು ಅನೇಕ ಸಮಾಧಿಗಳನ್ನು ಒಳಗೊಂಡಿದೆ ಹಿ ಹಿಂದೂ ವಾಸ್ತುಶೈಲಿ ನಿರ್ಮಿಸಲಾದ ಈ ಕಟ್ಟಡವು ಅದರ ಮಿನ ಮಿನಾರ್ಗಳನ್ನು ಹೊರತುಪಡಿಸಿ ಹಿಂದೂ ಲಕ್ಷಣಗಳೊಂದಿಗೆ ಕಾರ್ನಿಸ್ ಮತ್ತು ದ್ವಾರಗಳನ್ನು ಹೊಂದಿದೆ ತುರುವೇಕೆರೆ ಇನ್ನು ಬಾಣಸಂದ್ರ ರೈಲು ನಿಲ್ದಾಣದ ದಕ್ಷಿಣಕ್ಕೆ ಸುಮಾರು ಹನ್ನೆರಡು ಕಿಲೋಮೀಟರ್ ತುರುವೇಕೆರೆ ಒಮ್ಮೆ ಅಗ್ರಹಾರ ಅಥವಾ ಬಾಡಿಗೆ ಮತ್ತು ಬಾಡಿಗೆ ಮುಕ್ತ ಗ್ರಾಮವಾಗಿದ್ದು ಕ್ರಿಸ್ತ ಶಕ ಬಾವೆ ಇದು ಕ್ರಿಸ್ತಶಕದಲ್ಲಾಗಿದ್ದು ತುರುವೇಕೆರೆ ಅನೇಕ ಉತ್ತಮ ಹೊಯ್ಸಳ ದೇವಾಲಯಗಳನ್ನ ಹೊಂದಿದೆ ಅವು ಅದರಲ್ಲಿ ಚೆನ್ನಕೇಶವ ದೇವಾಲಯವು ಒಂದು ಇದನ್ನು ನಿರ್ಮಿಸಿದವರು ಮಹಾದಂಡನಾಯಕ ಸೋಮಣ್ಣವ್ರು ಪ್ರಸಿದ್ಧ ಸೋಮನಾಥ ದೇವಾಸ್ಥಾನವನ್ನ ನಿರ್ಮಿಸಿದರು ತುರ್ವೆಕೆರೆ ಅಲ್ಲಿ ಗಂಗಾದೇಶ್ವರ ದೇವಾಲಯವು ಒಂದೇ ಕಲ್ಲಿನ ಕೆತ್ತಲಾದ ಸರ್ಪ ಹುಡ್ಗದ ಹುಡ್ಗೊಳೊಂದಿಗೆ ಶಿವಲಿಂಗವನ್ನು ಹೊಂದಿದೆ ಮತ್ತು ಉತ್ತಮವಾದ ಶಿಲ್ಪಕಲೆಗೆ ಉದಾಹರಣೆ ಎಂದು ಪರಿಗಣಿಸಲಾಗಿದೆ ಈ ದೇವಾಲಯವು ಕೊಂ ಕೊಂಬಿನ ಮಿಶ್ರಣದಲ್ಲಿ ನುಣ್ಣಗೆ ಕೆತ್ತಿದ ಗೂಳಿಯಾಗಿದೆ ಅಂದರೆ ಇದನ್ನ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ಅಂದರೆ ಅಷ್ಟು ನೀಟಾಗಿ ಕೆತ್ತಿದ್ದಾರೆ ಅದು ಇಂದಿಗೂ ತನ್ನ ಹೊಳಪನ್ನು ಉಳಿಸಿಕೊಂಡಿದೆ ಗಂಗಾದೇಶ್ವರ ದೇವಸ್ಥಾನದ ಪೂರ್ವಕ್ಕೆ ದೊಡ್ಡ ಸೊ ಸೋಪ್ ಸ್ಟೋನ್ ಗಂಟೆ ಇದೆ ತಟ್ಟಿದಾಗ ಲೋಹದ ಶಬ್ದ ಹೊರ ಸೂಸುತ್ತದೆ ಈ ಗ್ರಾಮದಲ್ಲಿರುವ ಮೂಲ ಶಂಕೇಶ್ವರ ದೇವಸ್ಥಾನವನ್ನು ಹೊಯ್ಸಳ ಆಳ್ವಿಕೆಯಲ್ಲಿ ಕ್ರಿಸ್ತಶಕ ಹನ್ನೆರಡು ನೂರ ಅರುವತ್ತರಲ್ಲಿ ನಿರ್ಮಿಸಲಾಯಿತು ಇನ್ನು ಎಸ್ ಐ ಬಿ ಐ ತುಮಕೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರೊ ಶಿರಾ ರಸ್ತೆಲಿರೊ ಗ್ರಾಮದ ನರಸಿಂಹ ಸುಂದರದ ದೇವಾಲಯವನ್ನು ಹೊಂದಿದೆ ಈ ದೇವಾಲಯವು ಟೆರಾಕೋಟ್ ಮತ್ತು ಹಸಿ ಚಿತ್ರಗಳನ್ನು ಅತಿ ಹಸಿ ಚಿತ್ರಗಳು ಹದಿನೆಂಟನೇ ಶತಮಾನದೊಳಾಗಿದೆ ಕೈದಾಳ ಮೂಲತಃ ಕ್ರೀಡಾಪುರ ಎಂದು ಹೆಸರಿಸಲ್ಪಟ್ಟ ಕೈದಾಲಮ್ ಪೌರಾಣಿಕ ಶಿಲ್ಪಿ ಜಕ್ ಜಂಕಚರ್ಯರೊಂದಿಗೆ ಸಂಪರ್ಕ ಹೊಂದಿದ ಅಲೌಕಿಕ ಘಟನೆಯಿಂದ ಇಲ್ಲಿ ಸಂಭವಿಸಿದೆ ಎಂದು ನಂಬಲಾಗಿದೆ ಈ ಶಿಲ್ಪಿಯಲ್ಲಿ ತೋರಿ ಈ ಶಿಲ್ಪಿಯಲ್ಲಿ ತೋರಿಸಿದೆ ಇದು ಪರಿಣಾಮವಾಗಿ ಹಿರಿಯ ಶಿಲ್ಪ ಶಿಲ್ಪಿ ತನ್ನ ಬಲಗೈಯನ್ನು ಕತ್ತರಿಸಿ ಕೈದಾ ಕತ್ತರಿಸಿದನು ಕೈದಾಳಕೇಶವ ದೇವಾಲಯವನ್ನು ನಿರ್ಮಿಸಿದ ನಂತರ ಜಂಕಚರ್ಯ ಕಳೆದು ಹೋದ ಕೈಯನ್ನು ಪುನರ್ಸ್ಥಾಪಿಸಲಾಯಿತು ಮತ್ತು ಅದರಿಂದ ಕೈದಾಳ ಎಂಬ ಹೆಸರು ಬಂದಿದೆ ಕೈ ಎಂದರೆ ಕನ್ನಡದಲ್ಲಿ ಕೈ ಅವನಿಗೆ ಐಶ್ವರ್ಯವಾಗುವಂತೆ ಜಕಣಾಚಾರ್ಯ ನಂತರ ಡಂಕಣ ತನ್ನ ಸ್ವಂತ ಮನೆಗೆ ಮಗನೆಂದು ಕರೆಸಿಕೊಂಡರು ಅರಳುಗುಪ್ಪೆ ಇದು ತುಮಕೂರು ತುಮಕೂರು ಜಿಲ್ಲೆಯ ಒಂದು ಸ್ಥಳವಾಗಿದೆ ಬಾಣಸಂದ್ರ ರೈಲು ನಿಲ್ದಾಣದಿಂದ ಆರು ಕಿಲೋಮೀಟರ್ ದೂರದಲ್ಲಿ ಒಂಬತ್ತನೇ ಶತಮಾನದ ಗಂಗಾ ಅನ್ನೊಳಂಬ ಶೈಲಿಯಲ್ಲಿ ಪ್ರಸಿದ್ಧ ಕಲ್ಲೇಶ್ವರಮ್ ದೇವಸ್ಥಾನವಿದೆ ಇದರ ಛಾವಣಿಯ ಸಂಗೀತದ ಪಕ್ಕವಾದ್ಯಗಳೊಂದಿಗೆ ಅದ್ಭುತವಾದ ನೃತ್ಯ ಶಿವ ಶಿಲ್ಪವನ್ನು ಹೊಂದಿದೆ ಮತ್ತು ಎಂಟು ದಿಲ್ಪ ದಿಕ್ಪಾಲರ್ ಮತ್ತು ಅವನು ಸುತ್ತಲೂ ಇದ್ದಾರೆ ಪರಿಕ ಹೊಯ್ಸಳ ಶೈಲಿಯು ಚೆನ್ನಕೇಶವ ದೇವಾಲಯದ ಗರ್ಭಗೃಹದಲ್ಲಿರುವ ವಿಷ್ಣುವಿನ ಚಿತ್ರ ಅದ್ಭುತವಾಗಿದೆ ಸ್ಥಳದಲ್ಲಿ ನಾಲ್ಕು ಗಂಗ ದೇವಾಲಯಗಳಿವೆ ಹೀಗೆ ಹಲವಾರು ರೀತಿಯಲ್ಲಿ ತುಮಕೂರು ಸಾಂಸ್ಕೃತಿಕ ಮಹತ್ವದ ಇತಿಹಾಸವನ್ನು ಹೊಂದಿದೆ ಇನ್ನೂ ತುಮಕೂರಿನ ನಾಟಕದ ಬಗ್ಗೆ ಮಾತಾಡ್ಬೇಕಂದ್ರೆ ಈ ನಾಟಕ ಅಂತ ಹೇಳಿ ನಮ್ಗೆ ನೆನಪಾಗೋ ವ್ಯಕ್ತಿ ಅಂದರೆ ಗುಬ್ಬಿ ವೀರಣ್ಣ ಗುಬ್ಬಿ ವೀರಣ್ಣ ಕನ್ನಡ ನಾಡು ಕಂಡ ಅತೀ ಶ್ರೇಷ್ಠ ರಂಗಕರ್ಮಿ ರಂಗ ಕಾರ್ಮಿಕರೊಬ್ಬರು ನಟ ನಿರ್ಮ್ ನಿವ್ರ್ ನಟ ನಿರ್ಮಾಪಕ ನಿರ್ದೇಶಕ ಮತ್ತು ನಾಟಕ ಮಂಡಳಿಯ ವ್ಯವಸ್ಥಾಪಕರಾಗಿದ್ದರು ವೀರ ವೀರಣ್ಣನವರು ಅನೇಕ ಕಲಾವಿದರಿಗೆ ಉದ್ಯೋಗ ಅವಕಾಶ ಕಲ್ಪಿಸಿ ಹಲವಾರು ಹೊಸ ರಂಗ ಪ್ರಯೋಗಗಳನ್ನು ಮಾಡಿ ಹಾಗೂ ಹಲವಾರು ರಂಗ ಮಂದಿರವನ್ನು ಕಟ್ಟಿಸಿ ಕನ್ನಡ ಹಾಗೂ ಕನ್ನಡ ರಂಗಭೂಮಿಯನ್ನು ಸಲುಹಿದ ಕರ್ಮ ಜೀವಿ ಒಂದು ಕಾಲದಲ್ಲಿ ಮನೆಮಾತಾಗಿದ್ದ ಗುಬ್ಬಿ ಚೆನ್ನ ಬಸವೇಶ್ವರ ಕೃಪ ಪೋಷಿತ ನಾಟಕ ಮಂಡಳಿ ವ್ಯವಸ್ಥಾಪಕರಾಗಿದ್ದ ವೀರಣ್ಣನವರು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ರಂಗಭೂಮಿ ಏಳಿಗೆ ಏಳಿಗೆಗಾಗಿ ನಿರಂತರ ದುಡಿದರು ಇನ್ನು ಅವ್ರು ಯಾವ ಯಾವ ನಿರ್ಮಿಸಿದ ನಾಟ್ಕಗಳು ಯಾವು ಅಂದರೆ ಸದಾರಮೆ ಕುರುಕ್ಷೇತ್ರ ಜೀವನದ ನಾಟಕ ದಶಾವತಾರ ಪ್ರಭಾಮಣಿ ವಿಜಯ ಕಬೀರಮ್ ಗುಲೇಬಕಾವಲಿ ಅಣ್ಣ ತಮ್ಮ ಲವ ಕುಶ ಇನ್ನ ಚಿತ್ರಗಳು ಹರಿ ಮಾಯಾ ಹಿಸ್ ಲವ್ ಲ ಅಫೇರ್ ಕಳ್ಳರ ಕೂಟ ಜೀವನ ನಾಟಕ ಹೇಮರೆಡ್ಡಿ ಮಲ್ಲಮ್ಮ ಗುಣ ಸಾಗರಿ ಇವ್ರಿಗೆ ಯಾವ್ಯಾವ ಪ್ರಶಸ್ತಿ ಬಂದಿದಾವೆ ಅಂದರೆ ಕರ್ನಾಟಕ ರತ್ನ ವರ್ಸ್ಟೈಲ್ ಕಮೆಡಿ ಕಮೇಡಿಯನ್ ಸಂಗೀತ ನಾಟಕ ಅಕಾಡೆಮಿಕ್ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಮೈಸೂರು ವಿಶ್ವ ವಿದ್ಯಾಲಯದ ಡಿ ಲೀಟ್ ಪ್ರಶಸ್ತಿ ಕರ್ನಾಟಕ ಅಂದರೆ ನಾಟಕ ಸರ್ವಭೌಮ ಪ್ರಶಸ್ತಿ ಇಷ್ಟೆಲ್ಲ ಈ ನಮ್ಮ ಗುಬ್ಬಿ ವೀರಣ್ಣನವರಿಗೆ ಸಿಕ್ಕಿದೆ ಇನ್ನು ಒಂದೇ ಕಲ್ಲಿನಲ್ಲಿ ಕಟ್ಟಿದ ಸರ್ಪದೆಲೆ ಅಂದರೆ ಇದು ಹಿಂದಿನ ಕಾಲದಲ್ಲಿ ಮಾಡಿರುವ ನಾಟಕಗಳು ಒಂದೇ ಕಲ್ಲಿನಲ್ಲಿ ಕಟ್ಟಿದ ಸರ್ಪದೆಲೆ ಅಂದರೆ ಇವಾಗ ಈ ನಾಟ್ಕದ ಹೇಳಬೇಕಂದ್ರೆ ಸಾಹುಕಾರ ಮತ್ತು ಬಡವಂತ ಬರುತಾನೆ ಈ ಸಾಹುಕಾರ ಬಡವರನ್ನು ತನ್ನ ದುರುಪಯೋಗಕ್ಕೆ ಉಪಯೋಗಿಸ್ತಿರ್ತಾನೆ ಆ ದುರುಪಯೋಗ ಒಬ್ಬ ಬಡವನನ್ನು ರೊಚ್ಚಿಗೆದ್ದು ಅವನ ದುರುಪಯೋಗ ಇವನನ್ನ ರೊಚ್ಚಿಗೇಳುವಂತೆ ಮಾಡುತ್ತದೆ ಅವನ ರೊಚ್ಚಿಗೆದ್ದು ಇಡೀ ಊರವರನ್ನ ರೊಚ್ಚಿಗೆಬ್ಬಿಸ್ಕೊಂಡು ಇವ್ನ ವಿರುದ್ಧ ಹೋರಾಡಿ ಒಟ್ಟಿನಲ್ಲಿ ಈ ಸಮಾಜದಲ್ಲಿ ನ್ಯಾಯ ಅನ್ನೋದು ಇನ್ನೂ ಇದೆ ನಾವೆಲ್ಲ ನ್ಯಾಯದ ಪರ ನಿಲ್ತೀವಿ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಮತ್ತು ಸತ್ಯ ಯಾವತ್ತೂ ಜಯದ ಹಿಂದೆ ಇರುತ್ತದೆ ಎಂದು ಸಾಬೀತು ಮಾಡ್ಯಾರೆ ಇನ್ನು ನೆಷ್ಟು ನೃತ್ಯ ಈ ತುಮ್ಕೂರಿನಲ್ಲಿ ನೃತ್ಯ ತುಂಬ ಪ್ರಖ್ಯಾತವಾದ ಅಂದರೆ ಎಲ್ಲ ಥರದ ನೃತ್ಯವನ್ನು ಹೊಂದಿದೆ ಅಂತ ಹೇಳ್ಬೋದು ಕಲೆ ಅಂದರೆ ಈ ತುಮ್ಕೂರಿನಲ್ಲಿ ಕಲೆ ಅಂತ ಬಂದರೆ ಅ ಅದೇ ನೃತ್ಯ ಎಲ್ಲ ಥರದ್ದು ಬತ್ ಕರಗ ಥರದ್ದು ನೋಡ್ಬೋದು ತುಮ್ಕೂರಿನಲ್ಲಿ ಆಮೇಲೆ ಹತ್ತಿ ಮತ್ತು ರೇಷ್ಮೆ ಉತ್ಪಾದನೆ ಹತ್ತಿ ಮತ್ತು ರೇಷ್ಮೆ ಉತ್ಪಾದನೆಯಲ್ಲಿ ನಮ್ಮ ತುಮಕೂರು ಸಾಧನೆಯನ್ನು ಹೊಂದಿದೆ ಅಂತ ಹೇಳ್ಬೋದು ತುಮಕೂರಿನಲ್ಲಿ ರೇಷ್ಮೆಯದು ತುಂಬ ಈ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಅಂದರೆ ರೈತರು ಕೂಡ ಎಷ್ಟು ಶ್ರಮ ಇವಾಗ ನಾವು ಎಲ್ಲರು ಕುತ್ಕೊಂಡು ಒಂದು ತುತ್ತು ಅನ್ನ ಊಟ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಬೆವ್ರು ಸುರ್ಸಿದ ನಮ್ಮ ರೈತರೇ ಕಾರಣ ಹೊರತು ಬೇರೆ ಯಾವುದೇ ಯಾರು ಅಲ್ಲ ಆದರೆ ನಾವು ದುಡ್ಡು ಕೊಟ್ಟರೆ ಅನ್ನ ಬರುತ್ತೆ ಬಿಡು ಅನ್ನೋ ಅಹಂಕಾರ ಒಂದು ಬಿಟ್ಟರೆ ನಮಗೆ ಅದು ಹೆಂಗೆ ಬಂತೊ ಆ ರೈತನ ಪರಿಶ್ರಮ ಅವನ ಬೆವರು ನಮಗ್ಯಾವ್ದು ಲೆಕ್ಕಕ್ಕಿಲ್ಲ ಅಂದರೆ ನಮ್ಮ ಗಾಂಧೀಜಿ ಅವ್ರು ಅದಕ್ಕೆ ನಮ್ಗೆ ಅವಾಗಲಿಂದಾನೆ ಹೇಳ್ತಿದ್ದರು ರೈತರು ನಮ್ಮ ದೇಶದ ಬೆನ್ನೆಲುಬು ರೈತ ಆ ರೈತನಿಂದನೇ ಎಲ್ಲ ಈ ರೇಷ್ಮೆ ಉತ್ಪಾದನೆ ಈ ರೇಷ್ಮೆ ಉತ್ಪಾದನೆ ಇಲ್ಲಿ ಪ್ರಖ್ಯಾತ ಕಾರಣ ಯಾರು ರೈತ ಈ ರೈತಾನೆ ಇದನ್ನೆಲ್ಲ ಮಾಡ್ತಿರೋದು ಈ ಕ್ರೆಡಿಟ್ ಎಲ್ಲ ರೈತನಿಗೆ ಹೋಗಬೇಕಂತ ನಾವೆಲ್ಲ ಈಗ ಕೇಳಿಕೊಳ್ಳೋಣ ಇವತ್ತು ತುಮ್ಕೂರು ಒಳಗೆ ಇಷ್ಟೆಲ್ಲ ಪ್ರಖ್ಯಾತವಾದ ವಿಶೇಷವಾದ ಇಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ ಅಂದರೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಸುಮಾರು ಹಲವಾರು ಪ್ರವಾಸಿ ತಾಣಗಳನ್ನು ನೋಡ್ಬೌದು ಯಾಕೆ ಅಂದರೆ ಸಾಂಸ್ಕೃತಿಕ ಎಲ್ಲ ಕಲೆಗಳನ್ನು ಇಲ್ಲಿ ನಾವು ನೋಡಬೇಕಾಗುತ್ತದೆ ತುಮಕೂರು ಈ ಥರ ಕಲೆಗಳಲ್ಲಿ ಮತ್ತು ಸಾಂಸ್ಕೃತಿಕ ಮಹತ್ವಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ